ಮೊದಲಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬ ವ್ಯತ್ಯಾಸ ಇದೆ ಅಂದರೆ ಮೊದಲಿನ ಕಾಲದಲ್ಲೆಲ್ಲ ಜನರು ಇವಾಗ ಏನಾದರೂ ಸಂಜೆ ಆಯಿತು ಅಂದರೆ ಎಲ್ಲರೂ ಸೇರಿ ಅವರವರ ಕಥೆ ಹೇಳ್ಕೊಳ್ಳೋದಾಗಿರ್ಬಹುದು ಅಥವಾ ಅವರ ದಿನನಿತ್ಯದಲ್ಲಾಗಿರೋದೆಲ್ಲ ಹೇಳ್ಕೊಳ್ಳೋದಾಗಿರ್ಬಹುದು ಅಥವಾ ಅವರದ್ದು ಅಂದರೆ ಪ್ರತಿಭೆ ತೋರಿಸಿಕೊಳ್ಳೋದು ಇವಾಗ ಅವರಿಗೆ ಏನಾದರೂ ಪದ್ಯ ಹಾಡಲಿಕ್ಕೆ ಬಂದರೆ ಪದ್ಯ ಹಾಡುವುದು ಅಥವಾ ಅವರಿಗೇನಾದರೂ ಕುಣಿತ ಬಂದರೆ ಕುಣಿತ ಆಡುವುದು ಅದೆಲ್ಲರ ಸಮ್ಮುಖದಲ್ಲಿ ನಡೀತಾ ಇತ್ತು ಆಗ ಎಲ್ಲರೂ ಖುಷಿಯಾಗಿರ್ತಿದ್ರು ಸಂಜೆ ಆಗ್ತಿದ್ದಂಗೆ ಎಲ್ಲ ಪಕ್ಕದ ಮನೆಯವರಾಗಿರಬಹುದು ಅವರದ್ದು ಫ್ರೆಂಡ್ಸ್ ಆಗಿರಬಹುದು ಎಲ್ಲರೂ ಒಟ್ಟಾಗಿ ಕೂರ್ಕೊಂಡ್ ಕೂತ್ಕೊಂತಾಯಿದ್ರು ಅವರಿಗೆ ಒಂದು ಟೈಮ್ ಕೊಡ್ತಾ ಇದ್ದರು ಆದರೆ ಈಗ ಹಾಗಲ್ಲ ಈ ಮಾಧ್ಯಮಗಳು ಎಲ್ಲ ಬಂದ ನಂತರ ಆ ಟೈಮ್ ಅನ್ನೋದೆ ಇಲ್ಲ ಆಗಿ ಹೋಗಿದೆ ಅಂದರೆ ಇವಾಗ ಕೆಲಸಕ್ಕೆ ಹೋಗ್ತಾರೆ ಕೆಲಸದಿಂದ ಬರ್ತಾರೆ ಏನಾದರೂ ತಿಳಿಬೇಕಾ ಇಲ್ಲಿ ಏನಾಗ್ತಿದೆ ಅಲ್ಲೇನಾಗ್ತಿದೆ ಅಂತ ತಿಳಿಬೇಕಾ ಈಗಿದ್ದು ಇದೆ ಅಲ್ಲ ಈ ಕಂಪ್ಯೂಟರ್ ಆಗಿರಬಹುದು ಟಿವಿ ಆಗಿರಬಹುದು ಮೊಬೈಲ್ ಆಗಿರಬಹುದು ಅದರಲ್ಲೆಲ್ಲ ತಿಳೀತದೆ ಹಾಗಾಗಿ ಈ ಈಗ ಕುಟುಂಬಗಳು ಸೇರೋದಾಗಿರಬಹುದು ಅಥವಾ ಫ್ರೆಂಡ್ಸ್ನ ಮೀಟ್ ಮಾಡೋದಾಗಿರಬಹುದು ಅದೆಲ್ಲ ಈಗ ತುಂಬ ಕಡಿಮೆ ಆಗಿದೆ ಈ ಮಾಧ್ಯಮಗಳಿಂದಾಗಿ ಹಾಗಂತ ಮಾಧ್ಯಮಗಳು ಬೇಡವೇ ಬೇಡ ಅಂತ ಹೇಳೋದು ತಪ್ಪಾಗ್ತದೆ ಯಾಕೆಂದರೆ ನಮಗೆ ಬೇರೆ ಕಡೆಯಲ್ಲೆಲ್ಲ ಏನಾಯಿತು ಅಂತ ಗೊತ್ತಾಗೋದೆಲ್ಲ ಅದರ ಮೂಲಕವೇ ನಮಗೆ ಗೊತ್ತಾಗೋದಲ್ವಾ ಹಾಗಂತ ನೋಡಲಿಕ್ಕೆ ಹೋದರೆ ಮೊದಲಿನ ಕಾಲದಲ್ಲೆಲ್ಲ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಿದ್ದದ್ದು ಅದೆಲ್ಲ ನಮಗಿವಾಗ ನೋಡಲಿಕ್ಕೆ ಸಿಗುವುದಿಲ್ಲ ಹಾಗಾಗಿ ಈಗ ತುಂಬಾ ಬದಲಾವಣೆ ಆಗ್ತಾ ಇದೆ ಇನ್ನೂ ಹೊಸತು ಹೊಸತು ಎಲ್ಲ ಮಾಧ್ಯಮಗಳು ಬರ್ತಾ ಇದೆ ಈಗ ಮೊದಲಿದ್ದದ್ದು ಏನು ಹೇಳಿ ಸ್ಟಾರ್ಟಿಂಗ್ ಬರೀ ಒಂದು ರೇಡಿಯೋ ರೇಡಿಯೋದಲ್ಲೇ ನಮಗೆ ಎಲ್ಲೆಲ್ಲಿ ಏನಾಯಿತು ಎಲ್ಲ ನಮಗೆ ಎಲ್ಲ ಗೊತ್ತಾಗ್ತಿದ್ದಿದ್ದು ಎಲ್ಲ ನಮಗೆ ಸಿಗ್ತಾ ಇದ್ದದ್ದೆಲ್ಲ ರೇಡಿಯೋದಿಂದ ಮಾತ್ರ ಆದ ನಂತರ ಸ್ವಲ್ಪ ಟೈಮ್ ಸ್ವಲ್ಪ ಸಮಯದ ನಂತರ ಟಿವಿ ಬಂತು ಟಿವಿಯಲ್ಲಿ ನಮಗೆ ಅದನ್ನು ನೋಡಬಹುದಾಯಿತು ರೇಡಿಯೋದಲ್ಲಿ ಬರೀ ನಮಗೆ ಕೇಳಿಸ್ಕೊಳ್ಳಿಕ್ಕೆ ಮಾತ್ರ ಆಗ್ತಾ ಇದ್ದದ್ದು ಆದರೆ ಟಿವಿ ಮೂಲಕ ನಮಗೆ ಎಲ್ಲಿ ಏನಾಯಿತು ಯಾವ ಘಟನೆ ನಡೀತು ಅಥವಾ ಬೇರೆ ಬೇರೆ ಚಲನಚಿತ್ರ ಆಗಿರಬಹುದು ಎಲ್ಲ ಕೂಡ ನಮಗೆ ಅದರಲ್ಲಿ ನೋಡಲಿಕ್ಕೆ ಸಹ ಸಿಕ್ಕಿತು ಇನ್ನೂ ಮುಂದೆ ಬಂದ ಹಾಗೆ ಬಂದ ಹಾಗೆ ಎಷ್ಟು ಎಲ್ಲ ಕಂಡುಹಿಡಿದರು ಅಂದರೆ ಕಂಪ್ಯೂಟರ್ ಅಂತ ಒಂದು ಸ್ಟಾರ್ಟ್ ಆಯಿತು ಆ ಕಂಪ್ಯೂಟರಲ್ಲಿ ನಾವೇ ಏನ್ಬೇಕಾದ್ರೂ ಮಾಡಬಹುದು ಅಂಥದ್ದೆಲ್ಲ ಸ್ಟಾರ್ಟ್ ಆಯಿತು ಇವಾಗ ನಾವು ರೇಡಿಯೋದಲ್ಲಿ ಬರೀ ಕೇಳಿಸ್ಕೊಂಡ್ವಿ ಟಿವಿಯಲ್ಲಿ ಬರೀ ನೋಡಿದ್ವಿ ನಾವು ನೋಡಿದ್ವಿ ಕೇಳಿಸ್ಕೊಂಡ್ವಿ ಕಂಪ್ಯೂಟರಲ್ಲಿ ಇನ್ನೂ ಬೇರೆ ಬೇರೆ ರೀತಿಯದ್ದನ್ನು ಹೇಗೆ ಮಾಡಬಹುದು ಹೇಗೆ ಹೊಸತು ನಾವು ಕಂಡುಹಿಡಿಯಬಹುದು ಅದೆಲ್ಲ ಕಂಪ್ಯೂಟರಿಂದ ಬಂತು ಆದ ನಂತರ ಮೊಬೈಲ್ ಬಂತು ಮೊಬೈಲಲ್ಲಿ ಸಹ ಹಾಗೆ ನಮಗೆ ನೋಡಬಹುದು ಕೇಳಬಹುದು ಬೇರೆಯವರ ಹತ್ತಿರ ಮಾತಾಡಬಹುದು ಎಲ್ಲೆಲ್ಲೋ ಇದ್ದವರನ್ನು ನಾವು ಭೇಟಿ ಅಂದರೆ ಮಾತ್ ಮಾತಿನ ಮೂಲಕ ಭೇಟಿ ಮಾಡಬಹುದು ಅದೆಲ್ಲ ಬಂತು ಹಾಗೇ ಇನ್ನೂ ಏನೇನು ಬರ್ತದೆ ಅಂತ ಹೇಳ್ಲಿಕ್ಕಾಗುವುದಿಲ್ಲ ಈಗ ನೀವು ಕಾರ್ ಬೈಕೆಲ್ಲ ನೋಡ್ತಾ ಇರಬಹುದು ಬೇರೆ ಬೇರೆ ರೀತಿಯದ್ದೆಲ್ಲ ಬದಲಾವಣೆಗಳು ಬರ್ತಾನೆ ಇದೆ ಹಾಗೆ ಈ ಮನೋರಂಜನೆಯ ಇದರಲ್ಲಿ ಕೂಡ ಇನ್ನೂ ಹಲವಾರು ಎಲ್ಲ ಬರಲಿಕ್ಕಿದೆ ಅಂತ ಕಾಯುತ್ತಾ ಇದ್ದೇವೆ